ಹಲೋ ಆಂ ಹಾಂ ನಮಸ್ತೆ ರೀ ಸರ್ ಹ್ಞೂ ನಮಗೊಂದು ಇನ್ಫರ್ಮೇಷನ್ ಬೇಕಾಗಿತ್ತು ನಾಲ್ಕು ಜನ ನಾವು ಟ್ರೇನ್ ಟಿಕೆಟ್ ತೆಗಸ ಮಾಡ್ಸ ಬೇಕಾಗಿದೆ ಅದಕ್ಕೆ ಅದು ಎ ಸಿ ಎ ಸಿ ಬುಕ್ಕಿಂಗ ಇಲ್ಲಿಂದ ಬೆಂಗ್ಳೂರು ಹೋಗ್ಬೇಕಾಗಿದೆ ಎ ಸಿ ಸ್ಲೀಪರ್ ಕೋಚು ಎಷ್ಟು ಆಗ್ಬೋದು ರೀ ಎಷ್ಟು ಅದು ಟ್ರೇನ್ ಟಿಕೆಟು

ಹಾಂ ವಂದೇ ಭಾರತ್ ಹ್ಞೂ ಹಾಂ

ಹಾಂ ವಂದೇ ಭಾರತ್ ರೀ ಅದು ಹಾಂ ವಂದೇ ಭಾರತ್ ಟೈಮಿಂಗ್ ಎಷ್ಟಿದೆ ರೀ

ಹಾಂ ಹಾಂ ಹೊ ಇಂಟ್ರ್ ಸಿಟಿ ಹಾಂ

ಹಾಂ ಹಾಂ ಹ್ಞೂ ಓಹ್ ಹೌದೇನ್ ರೀ ಹಾಂ ಇಂಟ್ರ್ ಇಂಟ್ರ್ ಸಿಟಿ ಹಾಂ ಹಾಂ

ಹಾಂ ಇವು ವಂದ್ ವಂದೇ ಭಾರತ್ನ ಆನ್ಲೈನ್ ಬುಕ್ ಮಾಡ್ಬೋದಲ್ಲ ರೀ ಆಯ್ತು ತೊಗೊಳ್ರಿ ಹಾಂ ಹಾಂ ನಾಲ್ಕು ಜನ ಇದೇವೆ ರೀ ಒಳ್ಳೆಯ ಮಾಹಿತಿ ಕೊಟ್ಟಿರಿ ಧನ್ಯವಾದಗಳು